ಭಾರತದಲ್ಲಿ ನನಗೆ ನೆಚ್ಚಿನ ರಾಜ್ಯ ಅಂತಂದರೆ ಕರ್ನಾಟಕ ಅಂತ ಹೇಳೋಕ್ ಇಷ್ಟಪಡ್ತೀನಿ ಏಕೆ ಅಂತಂದರೆ ನನಗೆ ಕನ್ನಡ ಅಂದರೆ ತುಂಬ ಅಪ್ಪಟ ಅಭಿಮಾನ ಮತ್ತು ಅಲ್ಲಿರೊ ಅಂಥ ಪ್ಲೇಸಸ್ ಆಗಿರ್ಬೊದು ಅಲ್ಲಿರೊ ಅಂಥ ಜನರ ಹೊಂದಾಣಿಕೆ ಆಗಿರ್ಬೊದು ಇದೆಲ್ಲ ತುಂಬಾ ಚೆನ್ನಾಗಿದೆ ಮಿಸ್ ನಾನು ಎಲ್ಲಿಯೇ ಪ್ರಯಾಣ ಮಾಡಲು ಇಚ್ಛಿಸ್ತೀನಿ ಅಂತಂತಂದರೆ ನಮ್ಮ ಕರ್ನಾಟಕದಲ್ಲಿ ಹಂಪಿ ಅಲ್ಲಿ ಹಂಪಿ ಅಲ್ಲಿನ ಶಿಲ್ಪಕಲೆ ಆಗಿರ್ಬೊದು ಅಲ್ಲಿರುವಂತಹ ಹಳೆ ಕಾಲದ ಶಿಲ್ಪ ಕೆತ್ತನೆಗಳಾಗಿರರ್ಬೊದು ಅಲ್ಲಿನ ರಾಜಕ್ ರಾಜರ್ ರಾಜರು ಯಾವ ರೀತಿಯೆಲ್ಲ ಆಳ್ವಿಕೆ ಮಾಡಿದ್ದರು ಅದೆಲ್ಲನೂ ಸಹ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೊದು ಅಲ್ಲಿ ಹಂಪಿಯಲ್ಲಿ ಮೀಸ್ ಒಂದು ಇದು ಮೀನ್ಸ್ ಗಿಟೀರ್ ಥರ ಇದೆ ಅದನ್ನು ನುಡ್ಸಿದ್ರೂ ಅಷ್ಟೆ ತುಂಬಾ ಚೆನ್ನಾಗಿದೆ ಆಗಿನ ಕಾಲದಲ್ಲಿದ್ದಂಥ ಶಿಲಾಬಾಲಕಿಯರ ಕೆತ್ತನೆಗಳು ಅವು ಎಲ್ಲಾನು ಅಷ್ಟೆ ತುಂಬಾ ಚೆನ್ನಾಗಿವೆ ಅಂತೇಳ್ಬೋದು ಆದ್ದರಿಂದ ನಾನು ಇಲ್ಲಿಗೆ ಪ್ರಯಾಣಪಡಲು ಇಷ್ಟಪಡ್ತೆ ಮತ್ತು ಇನ್ನೊಂದು ಪ್ಲೇಸ್ ಅಂತಂದ್ರೆ ಮೈಸೂರು ಮೈಸೂರು ಅಷ್ಟೆ ತುಂಬಾ ಬ್ಯೂಟಿಫುಲ್ ಪ್ಲೇಸ್ ಅಂತ ಇರ್ಬೊದು ಸುಂದರವಾಗಿದ್ದಂಥ ಸ್ಥಳ ಅಂತ ಹೇಳ್ಬೋದು ಅಲ್ಲಿ ಅಲ್ಲಿರುವಂಥ ಅಲ್ಲಿ ಯಾವ ರೀತಿಯಾದಂತಹ ರಾಜರುಗಳಿದ್ದರು ಅವರು ಏ ಯಾವ ರೀತಿ ಎಲ್ಲ ಆಳ್ವಿಕೆ ಮಾಡಿದ್ದರು ಅವರು ಉಪಯೋಗಿಸ್ತಿದ್ದ ಉಪಕರಣಗಳು ಎಲ್ಲನು ಸಹ ನಾವು ಅಲ್ಲಿ ನೋಡ್ಬೊದಾಗಿದೆ ಅಂತ ಹೇಳ್ಬೊದು ಇಲ್ಲಿ ದಸರಾಗಳ ಸಂಭ್ರಮದಲ್ಲೂ ಅಷ್ಟೆ ಆನೆ ಮೇಲೆ ಅಂಬಾರಿಯನ್ನಿಟ್ಟು ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿ ಅದರಿಂದ ಎಲ್ಲ ಮೆರವಣ್ಗೆ ಮಾಡ್ತಾರೆ ಮ್ ರಾಜರು ಮಹಾರಾಜರು ಸಹ ಅಂಬಾರಿ ಮೇಲೆ ಅಂಬಾರಿ ಜೊತೆಯಲ್ಲಿ ಹಿಂದೆ ಬಂದು ಅದನ್ನ ಯಾವ ರೀತಿಯೆಲ್ಲ ಜನರಿಗೆಲ್ಲ ಪ್ರದರ್ಶನ ಮಾಡಬೇಕು ಅನ್ನೋದು ಸಹ ತೋರಿಸ್ತಾಯಿದೆ ಇನ್ನು ಕರ್ನಾಟಕದಲ್ಲಿ ಕನ್ನಡ ತುಂಬಾ ಫೇಮಸ್ ಆಗಿರುವಂಥ ಭಾಷೆ ಅಂತ ಹೇಳ್ಬೋದು ಆದ್ದರಿಂದ ನನಗೆ ತುಂಬ ಇಷ್ಟವಾದಂಥ ಪ್ಲೇಸ್